ನಮ್ಮ ಕರ್ನಾಟಕ ರಾಜ್ಯವು ಕೂಡ ಆರೋಗ್ಯ ಇದರಲ್ಲಿ ಆರೋಗ್ಯ ಸೇವೆಯಲ್ಲಿ ಯಾವುದೇ ರೀತಿ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡಾಗೂ ನಾವು ನಮ್ಮ ತುಂಬ ಒಂದು ಉತ್ತಮ ಸ್ಥಾನದಲ್ಲಿದೀವಿ ಅಂತ ನಾವು ಖುಷಿಪಡಬೇಕು ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಿ ನಾವು ಕನ್ನಡಿಗರಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದು ಬದುಕ್ತಿರೋ ಜನಗಳು ಕೂಡ ತುಂಬ ಮಟ್ಟದಲ್ಲಿದ್ದಾರೆ ಅಂತ ಹೇಳ್ಬೋದು ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡಾ ಗೌರ್ಮೆಂಟ್ ಹಾಸ್ಪೆಟಲ್ಲು ಮತ್ತು ಪ್ರೈವೇಟ್ ಹಾಸ್ಪೆಟ್ಲ್ಗಳಿಗೂ ತುಂಬ ಹೈಟೆಕ್ಕಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇವಾಗ ನಾವು ಬೆಂಗ್ಳೂರನ್ನೇ ತಗೊತಿವಿ ಅಂದರೆ ನಮ್ಮ ಬೆಂಗಳೂರು ಒಂದು ದೊಡ್ಡ ಐ ಟಿ ಅಬ್ ಅಂತ ಕರೀತಿವಿ ಇಲ್ಲೂ ನಮ್ಮ ಬೆಂಗಳೂರಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಐಟೆಕ್ ಹಾಸ್ಪೆಟ್ಲುಗಳು ಈ ರೀತಿ ಎಲ್ಲ ಹಾಸ್ಪೆಟ್ಲುಗಳು ಇರೋದರಿಂದ ತುಂಬ ಈಗ ಬೆಂಗಳೂರಂದ್ರೆ ನಮ್ಗೆ ಬೆಂಗಳೂರಲ್ಲಿರೋ ಹಾಸ್ಪೆಟಲಂದ್ರೆ ನಮ್ಮ ಕರ್ನಾಟಕ್ದವ್ರದ್ದೆ ಅಲ್ಲ ಇವಾಗ ರಿಲೈನ್ಸು ಅಂಬಾನಿ ಇಂಥವ್ರೆಲ್ಲಾ ಅವ್ರದ್ದೆಲ್ಲಾ ಹೂಡಿಕೆ ಇರುವಂಥ ಹಾಸ್ಪೆಟ್ಲುಗಳು ಬೆಂಗಳೂರಲ್ಲಿದೆ ಮತ್ತು ಟಾಟಾದವ್ರದ್ದು ಇಂಥರ ಬೇರೆಬೇರೆ ರಾಜ್ಯದವರು ಬಂದು ಇಲ್ಲಿ ಒಳ್ಳೊಳ್ಳೆ ಹಾಸ್ಪೆಟ್ಲುಗೆ ಬಂಡವಾಳವು ವನ್ನು ಹೂಡಿಕೆ ಹೂಡಿಕೆ ಮಾಡಿದಾರೆ ಅಂತ ಹೇಳ್ಬೋದು ಯಾಕೆಂದರೆ ಇದು ನಮ್ಮ ಬೆಂಗಳೂರಲ್ಲಿ ಎಲ್ಲ ರಾಜ್ಯದಿಂದ ಬಂದಿಲ್ಲಿ ಕೆಲಸ ಮಾಡ್ತಾರೆ ಆದ್ರಿಂದ ಇದು ಒಂದೊಳ್ಳೆ ಸುಂದರವಾದ ಸ್ಥಳ ಇರೋದರಿಂದ ಈ ರೀತಿ ಸೌಲಭ್ಯಗಳ್ನ ಮಾಡ್ಕೊಡಬೇಕು ಜನರಿಗೆ ಯಾಕೆಂದರೆ ನಾವು ಯಾವಾಗಲೂ ಜಾಸ್ತಿ ಜನ ಗೌರ್ಮೆಂಟ್ ಆಸ್ಪೆಟ್ಲ್ ಮೇಲೆ ಡಿಪೆಂಡಾಗಿರಲ್ಲ ಯಾಕಂದರೆ ಪ್ರೈವೇಟ್ ಹಾಸ್ಪೆಟ್ಲ್ಗಳಲ್ಲಿ ಒಳ್ಳೊಳ್ಳೆ ಡಾಕ್ಟ್ರ್ಗಳು ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಜನರ ನಂಬಿಕೆ ಅಂದು ಅದು ಇಡೀ ಸಮಾಜಕ್ಕೆ ಗೊತ್ತು ಮತ್ತು ನಾವು ಈಗ ಅವರು ಆಸ್ಪೆಟಲ್ ಕೂಡ ಜನಗಳಿಗೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂದರೆ ಲೈಫ್ ಇನ್ಸುರೆನ್ಸು ಎಲ್ತ್ ಇನ್ಸುರೆನ್ಸು ಈ ರೀತಿ ಎಲ್ಲ ಮಾಡಿಸ್ಕೊಳೋದ್ರಿಂದ ಜನಗಳಿಗ್ ತುಂಬ ಉಪಯೋಗ ಆಗುತ್ತೆ ಯಾಕೆಂದರೆ ಅವ್ರಿಗೇನಾರ ಕಷ್ಟದ ಸಮಯದಲ್ಲಿ ಯಾರಿಗಾರ ಏನಾರ ಆಯಿತು ಅಂದರೆ ಆ ಇನ್ಸುರೆನ್ಸ್ ಮೂಲಕ ಅವರು ಆ ದುಡ್ಡನ್ನು ಅವರು ವಾಪಸ್ ಪಡ್ಕೊಬೋದು ಅದು ಮತ್ತು ಬಹುದೊಡ್ಡ ಮಟ್ಟದಲ್ಲಿ ಅವ್ರಿಗೆ ವಾಪಸ್ ಬರುತ್ತೆ ಅಂತ ಹೇಳ್ಬೋದು ಈ ರೀತಿ ಮಾಡೋದರಿಂದ ಜನಗಳಿಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ಒಳ್ಳೊಳ್ಳೆ ಹಾಸ್ಪೆಟ್ಲುಗಳು ನಮ್ಮ ಸಮಾಜದಲ್ಲಿ ಬಂದು ಅವರು ಸ್ಟಾರ್ಟ್ ಮಾಡಿದಾಗ ಜನಗಳ್ಗೂ ಕೂಡ ತುಂಬ ಯೂಸಾಗುತ್ತೆ ಯಾಕೆಂದರೆ ಇವಾಗ ನಮ್ಮ ಇವಾಗ ಮುಂಚೆಯೆಲ್ಲ ನಾವು ಕ್ಯಾನ್ಸರ್ಗೆ ಪೇಶೆಂಟ್ಗಳಿಗೆಲ್ಲ ಯಾವ ರೀತಿ ಅಂದರೆ ಎಲ್ಲ ಮುಂಬೈಗೆ ಹೋಗೋರು ಆದರೆ ಇವಾಗೆಲ್ಲ ಹಂಗಲ್ಲ ಇವಾಗೆಲ್ಲ ನಮ್ಮ ಬೆಂಗಳೂರ ಬೆಂಗಳೂರಲ್ಲೇ ತುಂಬ ಒಳ್ಳೊಳ್ಳೆ ಡಾಕ್ಟ್ರ್ಗಳು ಒಳ್ಳೊಳ್ಳೆ ಹಾಸ್ಪೆಟ್ಲುಗಳಿರೋದ್ರಿಂದ ಒಳ್ಳೆ ಟ್ರೀಟ್ಮೆಂಟ್ಗಳು ಸಿಗ್ತವೆ ಆ ರೀತಿ ನಮ್ಮ ಚಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಳ್ಳೆ ಗೌರ್ಮೆಂಟ್ ಹಾಸ್ಪೆಟ್ಲುಗಳು ಇದೆ ಒಳ್ಳೆ ಪ್ರೈವೇಟ್ ಹಾಸ್ಪೆಟ್ಲುಗಳು ಇದೆ ಇಲ್ಲೂ ಕೂಡ ಫೋರ್ಟೀಸು ಅಪೋಲೋ ಈ ರೀತಿ ಒಳ್ಳೊಳ್ಳೆ ಹಾಸ್ಪೆಟ್ಲುಗಳಿರೋದ್ರಿಂದ ನಮ್ಮ ಜನಗಳಿಗೂ ತು ಕೂಡ ತುಂಬ ಉಪಯೋಗಾಗುತ್ತೆ ಅಂತ ಹೇಳ್ಬೋದು